ನಮ್ಮ ದೇಶ ಹಬ್ಬಗಳ ನಾಡು ಹಬ್ಬಗಳಿಂದ ತುಂಬಿದಂಥ ಒಂದು ದೇಶ ನಮ್ಮ ದೇಶದಲ್ಲಿ ಆಚರಣೆ ಮಾಡುವಷ್ಟು ಹಬ್ಬಗಳನ್ನು ಪ್ರಪಂಚದಲ್ಲಿ ಯಾವ ದೇಶದಲ್ಲಿಯೂ ಆಚರಣೆ ಮಾಡೋದಿಲ್ಲ ಅಂಥ ಒಂದು ಪ್ರಾಚೀನ ಬಾ ಕಾಲದಿಂದಲೂ ನಮ್ಮ ದೇಶ ಹಬ್ಬಗಳ ಒಂದು ವಿಶೇಷತೆಯನ್ನು ತುಂಬಿದಂಥ ದೇಶ ನಮ್ಮ ದೇಶದ ಪ್ರಮುಖ ಹಬ್ಬಗಳು ಅಂತಂದ್ರೆ ಏನಪ್ಪ ಅಂದ್ರೆ ದೀಪಾವಳಿ ಯುಗಾದಿ ಗಣೇಶ ಚತುರ್ಥಿ ಪಂಚಮಿ ಶ್ರಾವಣ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಅದರ ಜೊತೆಗೆ ಮೈಸೂರು ದಸರಾ ದಸರಾ ಅಂತೂ ಮೈಸೂರು ದಸರಾ ಇಡೀ ವಿಶ್ವ ಕ್ಕೆ ಪ್ರಸಿದ್ಧವಾದಂಥ ದಸರಾ ಹಬ್ಬ ಆಮೇಲೆ ಮತ್ತು ಸಾಕಷ್ಟು ಸಣ್ಣ ಪುಟ್ಟ ಹಬ್ಬಗಳಂತೂ ಪ್ರತೀ ದಿನವೂ ಇರ್ತದೆ ಆದರೆ ಮಹತ್ವಪೂರ್ಣವಾದಂಥ ಜಾತ್ರೆಗಳು ಅದರ್ ಜೊತೆ ಜೊತೆಗೆ ಹಬ್ಬಗಳನ್ನು ಸಾಕಷ್ಟು ಹಬ್ಬಗಳನ್ನು ಶಿವರಾತ್ರಿ ಇಂಥ ಅನೇಕ ಹಬ್ಬಗಳನ್ನು ನಮ್ಮ ನಾಡು ನಮ್ಮ ದೇಶದಲ್ಲಿ ಆಚರಣೆ ಮಾಡ್ತೀವಿ ಆ ಹಬ್ಬಗಳ ವಿಶೇಷತೆಗಳು ಈಗ ಒಂದು ಪ್ರಮುಖ ಹಬ್ಬ ಆಚರಣೆ ಮಾಡ್ಲಿಕತ್ತೀವಿ ಅದರ ಜೊತೆ ಜೊತೆಗೆ ಎಲ್ಲ ಧಾರ್ಮಿಕ ಎಲ್ಲ ಧರ್ಮಗಳ ತೊಟ್ಟಿಲು ನಮ್ಮ ದೇಶ ಎಲ್ಲ ಧರ್ಮದವರು ನಮ್ಮ ದೇಶದಲ್ಲಿದ್ದಾರ್ ಹಾಗಾಗಿ ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ಹಬ್ಬಗಳನ್ನು ಆಯಾ ಧರ್ಮದವ್ರು ಆಚರಿಸ್ತಾನೇ ಇರ್ತಾರೆ ಕ್ರಿಶ್ಚಿಯನ್ರು ಕ್ರಿಸ್ಮಸ್ ಆಚರಿಸ್ತಾರೆ ಇಸ್ಲಾಮ್ ಧರ್ಮದವ್ರು ರಂಜಾನ್ ಆಚರಿಸ್ತಾರೆ ಹೀಗೆ ಸಾಕಷ್ಟು ಹಬ್ಬಗಳನ್ನು ಆಚರಣೆ ಮಾಡ್ತಿರ್ತಾರೆ ಎಲ್ಲ ಧರ್ಮದವರು ಬೌದ್ಧ ಧರ್ಮ ಜೈನ ಧರ್ಮದವ್ರು ಎಲ್ಲ ಧರ್ಮದವ್ರು ನಮ್ಮ ದೇಶದಲ್ಲಿ ಇದ್ದಾರೆ ಹಾಗಾಗಿ ಪ್ರತಿ ದಿನವೂ ಹಬ್ಬಾನೇ ಪ್ರತೀ ದಿನ ಒಂದೊಂದು ಹಬ್ಬ ಆಚರಣೆ ಮಾಡ್ತಾನೇ ಇರ್ತಾರೆ ಇನ್ನೂ ವಿಶೇಷತೆ ಕೆಲವೊಂದು ಹಬ್ಬಗಳು ಇಷ್ಟು ವಿಶೇಷತೆಯಿಂದ ತುಂಬಿದಾವಂದ್ರೆ ಬರೀ ಹಬ್ಬಗಳಂದರೆ ಹೊಸ ಬಟ್ಟೆ ಹಾಕ್ಕೊಳ್ಳೋದು ಅಥ್ವಾ ಸ್ವೀಟ್ ಊಟ ಮಾಡೋದು ಅಥ್ವಾ ಅವತ್ತು ಒಂದು ದಿನದ ಪೂರ್ತಿ ನಾವು ಆ ಹಬ್ಬವನ್ನು ಆಚರಣೆ ಮಾಡೋದು ಅದೇನು ಒಂದು ದಿನದ ಖುಷಿಗಾಗಿ ಅಲ್ಲ ಹಬ್ಬದ ಮಹತ್ವವನ್ನು ತಿಳಿದು ಆ ಹಬ್ಬದಿಂದ ನಾವು ಏನು ತಿಳ್ಕೊತೀವಿ ಅದರಿಂದ ಏನು ಒಳ್ಳೆದಾಗುತ್ತೆ ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ ಎಲ್ಲ ಹಬ್ಬಗಳಲ್ಲಿಯೂ ಒಂದು ವಿಶೇಷತೆಯನ್ನು ತುಂಬಿ ಆ ಹಬ್ಬದ ಆಚರಣೆಯಲ್ಲಿ ವಿಶೇಷತೆ ಇದೆ ಅದರಿಂದಾ ಎಲ್ಲರಿಗೂ ಒಳ್ಳೆದಾಗಲಿ ಅನ್ನೋ ಉದ್ದೇಶದಿಂದ ಹಬ್ಬಗಳನ್ನು ಮಾಡಿದಾರೆ ಒಂದು ಹಬ್ದ ವಿಶೇಷತೆ ಹೇಳೋದಾದರೆ ಎಗ್ಜಾಂಪಲ್ ಈಗ ಯುಗದ ಆದಿ ಯುಗಾದಿ ಯುಗಾದಿ ಹೊಸಾ ವರ್ಷ ನೋಡ್ರಿ ಪ್ರಕೃತಿ ಸಹಿತ ಆ ಹಬ್ಬಕ್ಕೆ ಏನಪ್ಪಾ ಯುಗಾ ಆದಿ ಅಂತಂದ್ರೇನೇ ಹೊಸ ವರ್ಷ ಅಂತ ನಮ್ಮ ಹಿಂದೂಗಳ ಪ್ರಕಾರ ಹೊಸ ವರ್ಷ ಅದು ಅವಾಗ ಇಡೀ ಪ್ರಕೃತಿನೇ ಏನಪ್ಪ ಅಂದ್ರೆ ಹಚ್ಚ ಹಸುರಿನಿಂದ ಚಿಗುರುತಿರ್ತದೆ ಕೋಗಿಲೆಗಳು ಕೂಗ್ತಿರ್ತದೆ ಅಂಥಾ ಒಂದು ವಿಶೇಷತೆಯನ್ನೇ ನೋಡಿ ಯುಗಾದಿ ಹಬ್ಬ ಆಚರಣೆ ಅವಾಗ ತುಂಬ ಬಿಸಿಲು ತುಂಬ ಬೇಸಿಗೆ ಇರುತ್ತೆ ಆದ್ರಿಂದ ಅವಾಗೇನಪ್ಪ ಅಂದ್ರೆ ಬೇವು ಬೆಲ್ಲ ಅಂತ ಅಂದ್ರೆ ತಂಪಾದ ಪದಾರ್ಥಗಳನ್ ತಿನ್ಬೇಕು ಅನ್ನೋ ಉದ್ದೇಶದಿಂದ ವೈಜ್ಞಾನಿಕವಾಗಿಯೂ ಸಹಿತ ಆ ಹಬ್ಬಗಳಲ್ಲಿ ಆಚರಣೆ ಮಾಡೋದರಲ್ಲಿ ತುಂಬಿ ನಮ್ಮ ಹಿರಿಯರು ನಮ್ಮ ಸನಾತನ ಕಾಲದಿಂದಲೂ ಈ ಹಬ್ಬಗಳ ಮಹತ್ವವನ್ನು ತಿಳ್ಕೊಂಡು ಅವುಗಳ್ನು ಆಚರಣೆ ಮಾಡ್ತಾನೆ ಬಂದಿದ್ದಾರೆ ದೀಪಾವಳಿ ದೀಪಾವಳಿ ದೀಪಗಳು ಹಬ್ಬ ದೀಪ ಹಚ್ಚೋದಂದ್ರೆ ನಮ್ಮ ಅಜ್ಞಾನದ ಕತ್ತಲನ್ನು ದೂರ ಮಾಡಿ ಏನಪ್ಪಾ ಅಂದ್ರೆ ಬೆಳಕನ್ನು ಕೊಡುವುದು ನಮ್ಮ ನಮ್ಮ ನಮಗಷ್ಟೇ ಅಲ್ಲ ನಮ್ಮ ಜೀವನ ಅಷ್ಟೇ ಬೆಳಕಾಗೋದಲ್ಲ ಎಲ್ಲರ ಜೀವನಕ್ಕೂ ಬೆಳಕು ತುಂಬಲಿ ಅನ್ನೋದ್ರಿಂದ ಅನ್ನೋ ಒಂದು ಉದ್ದೇಶದಿಂದ ಆ ದೀಪಾವಳಿಯಲ್ಲಿ ದೀಪಗಳ ಸಾಲನ್ನು ಪ್ರತೀ ಮನೆಯಲ್ಲೂ ಲಕ್ಷ್ಮೀ ಪೂಜೆ ಮಾಡಿ ದೀಪಗಳನ್ನು ಹಚ್ತಾರೆ ಅಂದ್ರೆ ದೀಪಾವಳಿ ದೀಪಗಳ ಸಾಲು ಅಂತ ಅರ್ಥ ಅದೇ ರೀತಿ ಎಲ್ಲ ಹಬ್ಬ ಪ್ರತಿ ಒಂದು ಶಿವರಾತ್ರಿ ಶಿವರಾತ್ರಿ ಅಂದರೆ ಶಿವನ ಹುಟ್ಟಿದಂಥ ದಿನ ಅಂತ ಆಚರಣೆ ಮಾಡ್ತಾರೆ ರಾತ್ರಿ ಭಗವಂತ ಬರೋದೇ ರಾತ್ರಿ ಸಮಯದಲ್ಲಿ ಅಂದರೆ ಅಜ್ಞಾನದ ಅಂಧಕಾರ ಈ ಕಲಿಯುಗದಲ್ಲಿ ತುಂಬಿದಾಗ ನಾನು ಬರ್ತೀನಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಸಂಭವಾಮಿ ಯುಗೇ ಯುಗೇ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದ್ದಾನೆ ಆದ್ರಿಂದ ಭಗವಂತ ಬರುವಂಥ ಹಬ್ಬ ಅಂದ್ರೆ ಅವತರಣೆಯಾಗಿ ಈ ಅಜ್ಞಾನದ ಕತ್ತಲೆಯನ್ನು ಓಡಿಸ್ಲಿಕ್ಕೆ ಭಗವಂತನೇ ಸ್ವತಃ ಬರಬೇಕಾಗ್ತದೆ ಯಾರಿಂದಲೂ ಸಾಧ್ಯ ಆಗದಾಗ ಭಗವಂತನೇ ಬಂದು ಏನು ಮಾಡ್ತಾರೆ ಅಜ್ಞಾನವನ್ನು ಹೋಗಲಾಡ್ಸಿ ಜ್ಞಾನವನ್ನು ತುಂಬಿ ಮತ್ತು ಭಾರತವನ್ನು ಸುವರ್ಣ ಭಾರತವನ್ನು ಮಾಡಲಿಕ್ಕಾಗಿ ಶಿವ ರಾತ್ರಿಯಂದು ಅವತರಣೆಯಾಗಿ ಇವು ಭೂಮಿಗೆ ಬಂದು ಎಲ್ಲರಿಗೂ ಜ್ಞಾನವನ್ನು ಬೆಳಗಿಸ್ತಾ ಇರೋದು ಭಗವಂತನೇ ಆಮೇಲೆ ಅನೇಕ ಹಬ್ಬಗಳು ಇನ್ನೂ ಸಣ್ಣ ಪುಟ್ಟ ಹಬ್ಬಗಳಂತೂ ಸಾಕಷ್ಟಿರ್ತಾವೆ ಹಬ್ಬಗಳಂದು ಮಕ್ಳಿಗಂತೂ ಖುಷಿನೇ ಖುಷಿ ಹಬ್ಬ ಅಂದ್ರೆನೇ ಏನಪ್ಪಾ ಅಂದ್ರೆ ಎಲ್ಲರೂ ಸೇರೋದು ಅಂದರೆ ಎಲ್ಲೆಲ್ಲೋ ಇರ್ತಾರೆ ಈಗಂತೂ ತಂದೆ ತಾಯಿ ಮಕ್ಕಳು ಒಂದೊಂದು ಊರಲ್ಲಿ ಒಂದೊಂದ್ ಮಕ್ಕಳು ಓದಿ ಬೇರೆ ಬೇರೆ ಕಡೆ ಇರ್ತಾರೆ ಆ ಹಬ್ಬದ ಸಮಯದಲ್ಲಿ ಆದ್ರೂನೂ ಎಲ್ಲರೂ ಏನಪ್ಪಾ ಅಂದ್ರೆ ಬಂದು ಎಲ್ಲರೂ ಒಟ್ಟಿಗೆ ಹಬ್ಬಗಳನ್ನು ಮಾಡೋದ್ರಿಂದ ಏನಪ್ಪಾ ಖುಷಿ ಅದರ ಜೊತೆಗೆ ನಮ್ಮ ಸಂಸ್ಕಾರ ನಮ್ಮದೇ ಹಬ್ಬಗಳ ಆಚರಣೆ ಯಾಕೆ ಮಾಡ್ತಾರೆ ಹೇಗ್ ಮಾಡ್ತಾರೆ ಮಕ್ಕಳಿಗೂ ಅದ್ರದ್ದು ಅನುಭವ ಆಗುತ್ತೆ ಅದರಿಂದ ಕಲೀತಾರ್ ಅದರಿಂದ ಸಂಸ್ಕಾರಗಳು ಬೆಳೀತಾವ್ ಆದ್ದರಿಂದ ಎಲ್ಲರೂ ಸೇರಿ ಹಬ್ಬವನ್ನು ಆಚರಣೆ ಮಾಡೋದರಲ್ಲಿ ಇರುವಂಥ ಖುಷಿ ಯಾವುದ್ರಲ್ಲೂ ಇಲ್ಲ ಮತ್ತು ಕೆಲವೊಂದು ನಮ್ಮೂರಲ್ಲಂತೂ ಜಾತ್ರೆ ಹಬ್ಬಗಳ ಜೊತೆಗೆ ಜಾತ್ರೆಗಳು ಸಹಿತ ಮೊದಲಿನಿಂದಲೂ ಆಚರಣೆ ಮಾಡ್ಕೋತ ಬಂದಿದಾರೆ ನಮ್ಮೂರಲ್ಲಿ ಗವಿಸಿದ್ದೇಶ್ವರ ಜಾತ್ರೆ ಅಂತ ತುಂಬ ದೊಡ್ಡ ಜಾತ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರುವಾಸಿಯಾದಂಥ ಜಾತ್ರೆ ಅಂತ ಜಾತ್ರೆ ನಮ್ದು ಆ ಜಾತ್ರೆಯಲ್ಲಿ ಯಾವುದೇ ಧರ್ಮ ಇದು ಪಂಗಡ ಇರ್ಲಾರ್ದೇ ಎಲ್ಲ ಧರ್ಮದವರು ಏನಪ್ಪಾ ಅಂದ್ರೆ ಇಡೀ ಒಂದು ತಿಂಗ್ಳು ಅನ್ನದಾಸೋಹ ಇರ್ತದೆ ಆ ಒಂದು ದಾಸೋಹದಲ್ಲಿ ಎಲ್ಲ ಧರ್ಮದವರು ಜಾತ್ರೆಗೆ ಬರ್ತಾರೆ ಎಲ್ಲ ಧರ್ಮದವರು ಏನಪ್ಪಾ ಅಂದ್ರೆ ಕೂಡಿ ಊಟ ಮಾಡೋದು ಎಲ್ಲ ಧರ್ಮದ ಅಂಗಡಿಗಳು ಸಹಿತ ಬಿದ್ದಿರ್ತವೆ ಅಂಥಾ ಒಂದು ವಿಶೇಷತೆ ನಮ್ಮೂರ ಜಾತ್ರೆಯಲ್ಲಿದೆ ಆ ಒಂದು ಜಾತ್ರೆಗೆ ಇಲ್ಲಿ ಮೂರು ದಿನದ ಕಾರ್ಯಕ್ರಮದಲ್ಲಿ ಅಂತೂ ನಮ್ಮ ಗವಿಸಿದ್ದೇಶ್ವರ ಮಠದಲ್ಲಿ ಯಾವ್ದು ಯಾವುದೋ ವಿಶೇಷತೆಯಿಂದ ಕೂಡಿದಂಥವ್ರನ್ನ ಕರೆಸಿ ಅವ್ರು ಮಾತನಾಡುವಂಥ ವಿಶೇಷ ಜ್ಞಾನವನ್ನು ಎಲ್ಲರೂ ಕೇಳಿ ಖುಷಿಪಡ್ತೀವಿ ಅದರ ಜೊತೆಗೆ ಮ ಏನು ದಾಸೋಹದಲ್ಲಿ ಅಂತೂ ನೋಡಬೇಕು ವಿಶೇಷತೆ ಏನು ರೊಟ್ಟಿ ಮಾದ್ಲಿ ಹೀಗೆ ಅನೇಕ ಭಕ್ಷಾನ್ನಗಳನ್ನು ಎಲ್ಲ ಭಕ್ತರು ಮಾಡಿ ಅದನ್ನು ಸೇವೆ ಮಾಡಿ ಅದನ್ನು ಏನು ಮಾಡ್ತಾರಪ್ಪ ಅಂದರೆ ಎಲ್ಲರಿಗೂ ಬೇಜಾರ್ ಇರ್ಲಾದಂಗೆ ಸೇವೆ ಮಾಡಿ ಹದಿನೈದು ದಿವಸ ಗಟ್ಟಲೇ ಏನು ಮಾಡ್ತರಪ್ಪ ಅಂದ್ರೆ ಬಡಿಸ್ತಾರೆ ಇದು ಒಂದು ವಿಶೇಷತೆ ಮತ್ತು ಬೆಂಗಳೂರು ಅಂಥ ಸಿಟಿಯಲ್ಲಂತೂ ಅದು ಯಾವ್ದು ಪರಿಷೆ ಬಸ್ವನಗುಡಿ ಪರಿಷೆ ಬೆಂಗಳೂರಲ್ಲಿ ಮೈಸೂರಲ್ಲಿ ಮೈಸೂರು ದಸರಾ ಅಂತೂ ಇಡೀ ಜಗತ್ತಿಗೆ ಒಂದು ಪ್ರಸಿದ್ದವಾದ ದಸರಾ ಅದು ಕೃಷ್ಣ ದೇವರಾಯನ ಕಾಲದಿಂದಲೂ ಏನಪ್ಪಾ ಅಂದ್ರೇ ಹಂಪೆಯಲ್ಲಿ ಆಚರಣೆ ಮಾಡ್ಕೊಂಡು ಬಂದಿದ್ರು ರಾಜರು ಮೊದಲು ಅವುಗಳನ್ನು ತಮ್ಮ ತಮ್ಮ ರಾಜ್ಯದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡ್ಬಂದು ಈಗ ಸರ್ಕಾರದವ್ರು ಸರ್ಕಾರದವ್ರ್ ಸ್ವಾತಂತ್ರ್ಯ ಬಂದ ನಂತರ ಮೈಸೂರು ದಸರಾವನ್ನು ಎಷ್ಟು ವಿಜೃಂಭಣೆಯಿಂದ ಮಾಡ್ತಾರಪ್ಪ ಅಂದ್ರೆ ಆ ಒಂದು ದಸರಾದಲ್ಲಿ ಎರಡು ಕಣ್ಣು ನೋಡಲಿಕ್ಕೇ ಸಾಲದು ಅಂಥಾ ಒಂದು ಚಿನ್ನದ ಅಂಬಾರಿಯ ಮೇಲೆ ಈ ನಮ್ಮ ಕರ್ನಾಟಕ ಮಾತೆಯನ್ನು ಮೆರವಣಿಗೆ ಮಾಡೋದೇ ಒಂದು ಕಣ್ಣಿಗೆ ನೋಡಲಿಕ್ಕೆ ಹಬ್ಬ ಅದನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದಲೂ ಏನು ಮಾಡ್ತಾರಪ್ಪ ಅಂದ್ರೆ ಬಂದಿರ್ತಾರೆ ಈ ಹಬ್ಬಗಳು ಏನಪ್ಪಾ ಅಂದ್ರೆ ಒಳ್ಳೆಯ ಒಂದು ಸಂಬಂಧಗಳನ್ನು ಬೆಳೆಸಲಿಕ್ಕೆ ಒಳ್ಳೆಯ ಒಂದು ಸಂಸ್ಕಾರವನ್ನು ಬೆಳೆಸಲಿಕ್ಕೆ ಬಹಳಷ್ಟು ನಮಗೆ ಅದ್ರ ಜೊತೆ ಜೊತೆಗೆ ಆರೋಗ್ಯ ಒಂದೊಂದು ಹಬ್ಬಕ್ಕೂ ಒಂದೊಂದು ವಿಶೇಷವಾದಂಥ ಖಾದ್ಯವನ್ನ ಹಿರಿಯರು ಮಾಡಿದಾರೆ ಚಳಿಗಾಲದಲ್ಲಿ ಬರುವಂಥ ಹಬ್ಬಗಳಿಗೆ ಎಳ್ಳು ಅವಾಗೆಲ್ಲ ಬೆಲ್ಲ ಇಂಥದೆಲ್ಲ ಸಂಕ್ರಾಂತಿ ಬಂತು ಸಂಕ್ರಾಂತಿಯಲ್ಲಿ ಏನಪ್ಪಾ ಅಂದ್ರೆ ಎಳ್ಳು ಬೆಲ್ಲ ಕೊಡೋದು ಎಳ್ಳು ಮತ್ತು ಬೆಲ್ಲ ಎರಡೂ ಏನಪ್ಪಾ ಅಂದರೆ ಒಂಥರ ಉಷ್ಣತೆಯನ್ನ ಕೊಡ್ತಾವೆ ಶರೀರಕ್ಕೆ ಅದಕ್ಕೆ ಆ ಕಾಲದಲ್ಲಿ ಏನು ಬೇಕು ಅದನ್ನು ನೋಡಿ ಅವರು ವೈಜ್ಞಾನಿಕ ಎಷ್ಟು ಜಾಣರು ನೋಡು ನಮ್ಮ ಹಿರಿಯರೆಲ್ಲಾ ಬಹಳ ಒಳ್ಳೆಯ ಒಂದು ಆಲೋಚನೆ ವೈಜ್ಞಾನಿಕವಾಗಿಯೂ ಸಹಿತ ಅದನ್ನು ಏನು ಮಾಡಿದಾರೆ ವಿಚಾರ ಮಾಡಿ ಪ್ರತಿಯೊಂದು ಹಬ್ಬವನ್ನು ವೈಜ್ಞಾನಿಕವಾಗಿಯೂ ಆಯ್ತು ಧಾರ್ಮಿಕವಾಗಿಯೂ ಆಯಿತು ಸಾಮಾಜಿಕವಾಗಿ ಆಯಿತು ಇಡೀ ದೇಶದ ಉನ್ನತಿ ಅದರಲ್ಲಿ ಅಡಗಿದೆ ಅಂಥ ಒಂದು ಹಬ್ಬಗಳನ್ನ ಆಚರಿಸ್ತಾ ಆಚರಿಸ್ತಾ ಆಚರಿಸ್ತಾ ಬಂದಿದ್ದಾರೆ ಹಿಂದಿನ ಕಾಲದಲ್ಲಿ ಅಂತೂ ಆ ಪ್ರಾಚೀನ ಕಾಲದ ಹಿರಿಯರು ಇಷ್ಟು ಹಬ್ಬಗಳಿಗೆ ಮಹತ್ವವನ್ನು ಕೊಡ್ತಿದ್ರು ಎಲ್ಲರೂ ಸೇರಿಯೇ ಮಾಡೋದು ಎಲ್ಲರೂ ಸೇರಿ ಊಟ ಮಾಡೋದರಿಂದ ಏನಪ್ಪಾ ಅಂದ್ರೆ ಆ ಹಬ್ಬಗಳ ಮಹತ್ವ ಚಿಕ್ಕ ಮಕ್ಕಳು ಸಹಿತ ಅದನ್ನು ನೋಡಿ ಎಲ್ಲವನ್ನು ಕಲೀತಿದ್ರು ಹಾಗಾಗಿ ಆ ಹಬ್ಬಕ್ಕೆ ಒಂದು ವಿಶೇಷ ಮೆರಗಿರುತಿತ್ತು ಆದ್ರೆ ಬರ್ತಾ ಬರ್ತಾ ಈ ಆಧುನಿಕ ಕಾಲದಲ್ಲಿ ಬರೀ ಹಬ್ಬ ಅಂದರೆ ಏನು ಒಂಥರಾ ಫ್ಯಾಷನ್ ಥರ ಮಾಡ್ಲಿಕ್ಕತ್ತಿದ್ದಾರೆ ಅದು ತಪ್ಪು ನಮ್ಮ ದೇಶದ ಹಬ್ಬಗಳನ್ನು ಇಡೀ ವಿಶ್ವದಲ್ಲಿ ಎಲ್ಲ ದೇಶದಲ್ಲೂ ಈಗ ಆಚರಣೆ ಮಾಡ್ಲಿಕ್ಕತ್ತಿದ್ದಾರೆ ಪ್ರಾರಂಭ ಮಾಡಿದಾರೆ ಆದ್ರೆ ನಮ್ಮ ದೇಶದಲ್ಲಿ ಅದನ್ನು ಮರೀಲಿಕ್ಕತ್ತಿದ್ದಾರೆ ಆಧುನಿಕ ಯುಗದಲ್ಲಿ ಆಧುನಿಕ ಯುವಕರು ಅವನ್ನೆಲ್ಲ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರಿಂದ ಏನು ಒಳ್ಳೇದಾಗತ್ತೆ ಅಂತ ವಿಚಾರ ಮಾಡಿ ಆ ಹಬ್ಬಗಳನ್ನು ಆಚರ್ಣೆ ಮಾಡಿ ಅದರಿಂದ ಬರುವಂಥ ಖುಷಿಯನ್ನು ಪಡಿಬೇಕೂ ಅಂತ ನನ್ನ ಅಭಿಪ್ರಾಯ